ನನ್ನ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಬೇಕೆಂದ್ರೆ ನಾನು ಓದಿದ್ದು ಒಂದರಿಂದ ಏಳನೇ ತರಗತಿವರೆಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಅಲ್ಲಿ ಎಲ್ಲ ಟೀಚರ್ಸು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಅದರಲ್ಲಿ ನನಗೆ ಗಣಿತದ ಟೀಚರಾದ ರಾಮಲಿಂಗಯ್ಯ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಆಮೇಲೆ ನಾನು ಎಂಟರಿಂದ ಹತ್ತನೇ ಕ್ಲಾಸ್ವರೆಗೆ ಒಂದು ಡಾಕ್ಟರ್ ಎಚ್ ನರ್ಸಿಂಹಯ್ಯನವ್ರ ಸ್ಕೂಲಲ್ಲಿ ಓದಿದೆ ಅಲ್ಲಿ ಅಷ್ಟೇ ನನ್ಗೆ ಎಲ್ಲ ಟೀಚರ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದರು ಎಲ್ಲ ಈ ಬರದಿದ್ದು ಏನೇ ಬರದೆ ಇದ್ದರು ಹೇಳ್ಕೊಡ್ತಾ ಇದ್ದರು ಒಂಥರ ನನ್ನ ಚೆನ್ನಾಗಿ ಓದೋದಕ್ಕೆ ಆ ಸ್ಕೂಲುಗಳು ತುಂಬ ನನಗೆ ಕಾರಣ ಆದವು ಇದಾದಮೇಲೆ ನಾನು ಪಿ ಯುಗೋಸ್ಕರ ಒಂದು ಗೌರ್ಮೆಂಟ್ ಪಿ ಯು ಕಾಲೇಜಿಗೆ ಸೇರಿಕೊಂಡೆ ಅಲ್ಲಿಯು ಎಲ್ಲ ಟೀಚರ್ಸು ಲೆಚ್ಚರರ್ಸು ತುಂಬ ಚೆನ್ನಾಗಿ ನನಗೆ ಸಹಾಯ ಮಾಡ್ತಾ ಇದ್ದರು ಏನೇ ಗೊತ್ತಿಲ್ಲದೆ ಇದ್ದರು ಹೇಳ್ಕೊಡ್ತಾಯಿದ್ರು ಫಸ್ಟ್ ನಾನು ಸೈನ್ಸ್ ತೊಗೊಂಡೆ ಆದರೆ ನನ್ಗೆ ಅದು ಸ್ವಲ್ಪ ಕಷ್ಟ ಅನಿಸ್ತು ಆಮೇಲೆ ಅದನ್ನು ನಾನು ಆರ್ಟ್ಸಿಗೆ ಚೇಂಜ್ ಮಾಡಿಕೊಂಡು ನಾನು ಕಲಾ ಶಿಕ್ಷಣವನ್ನು ಓದಿದೆ ಅದಾದಮೇಲೆ ಮುಂದೆ ನಾನು ಡಿಗ್ರಿಯಲ್ಲಿ ಬಿ ಎ ತಗೊಂಡು ತುಂಬ ಚೆನ್ನಾಗಿ ಓದಿದೆ ಅಲ್ಲಿ ನನಗೆ ನಾನು ಒಬ್ಬ ಟೀಚರ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟು ನನಗೆ ಅಲ್ಲಿ ಬಂದಿದ್ದು ಮೊದಲು ನನ್ನ ತಂದೆ ಟೀಚರ್ ಆಗಿದ್ದರು ಅವ್ರ ಥರ ನಾನು ಒಬ್ಬ ಟೀಚರ್ ಆಗಬೇಕು ಅನ್ನೋದು ಕಾನ್ಸೆಪ್ಟ್ ಬಂದಿದ್ದು ನನಗೆ ನಾನು ಡಿಗ್ರಿ ಮಾಡ್ತಾಯಿರಬೇಕಾದರೆ ಅಷ್ಟೇ ಅಲ್ಲ ಆವಾಗ ನಮ್ಗೆ ಒಬ್ಬ ಲೆಕ್ಚರರ್ ಇದ್ದರು ನಾಗರತ್ನಮ್ಮ ಅಂತ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಅವ್ರನ್ನು ಕೂಡ ನೋಡಿ ನಾನು ಇನ್ಸ್ಪೈರ್ ಆದೆ ನಾನು ಒಬ್ಬ ಟೀಚರ್ ಆಗಲೇ ಬೇಕು ಅಂತ್ಹೇಳಿ ಅದಾದಮೇಲೆ ನಾನು ನನ್ನ ಬಿ ಎಡನ್ನು ನಾನು ಟೀಚರ್ ಆಗಬೇಕು ಅನ್ನೋ ಕಾರಣಕ್ಕೆ ಬಿ ಎಡ್ಗೆ ಹೋಗ್ ಸೇರಿಕೊಂಡೆ ಅಲ್ಲಿ ಬಿ ಎಡ್ ಅನ್ನು ಮಧುಗಿರಿ ಕಾಲೇಜಲ್ಲಿ ಮಾಡಿದೆ ಅಲ್ಲಿ ತುಂಬ ಚೆನ್ನಾಗಿ ಲೆಕ್ಚರರ್ಸ್ ಎಲ್ಲ ಹೆಲ್ಪ್ ಮಾಡಿ ನನಗೆ ಒಂದು ಬಿ ಎಡ್ ಮಾಡಿ ಒಬ್ಬಳು ಶಿಕ್ಷಕಿ ಆಗೋದಕ್ಕೆ ಏನೇನು ಬೇಕೋ ಆ ಎಲ್ಲ ಸಪೋರ್ಟನ್ನು ಅವ್ರು ನನಗೆ ಕೊಟ್ಟರು ತುಂಬ ಚೆನ್ನಾಗಿತ್ತು ನನ್ನ ಎಜುಕೇಷನ್ ಲೈಫು ನನ್ನ ಫ್ರೆಂಡ್ಸು ಎಲ್ರು ನನ್ಗೆ ತುಂಬ ಸಹಾಯ ಮಾಡ್ತಾ ಇದ್ದರು ಇದರಿಂದ ನನ್ಗೆ ಇವತ್ತು ಒಬ್ಬ ಶಿಕ್ಷಕಿ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ನಾನು ಒಬ್ಬ ಶಿಕ್ಷಕಿಯಾಗಿ ಕೂಡ ಅಷ್ಟೆ ನನಗೆ ಒಂದು ರೀತಿಯಲ್ಲಿ ಸಂತೋಷವನ್ನು ಕೊಟ್ಟಿರುವಂಥ ಕೆಲಸ ಇದು ಮಕ್ಕಳ ಜೊತೆ ಯವಾಗ್ಲು ನಾನು ಸಮಯವನ್ನು ಕಳೆಯಬಹುದು ಇದು ನನಗೆ ತುಂಬ ಸಹಾಯವನ್ನು ಮಾಡಿದೆ